ಧ್ವನಿಯ ದಣಿವು ಅಥವಾ ಕರ್ಕಶತೆಯನ್ನು ನಾವು ಹೇಗೆ ಅದನ್ನು ತಡ್ಕೊಳ್ತೇವೆ ಅಂತಂದ್ರೆ ಗಂಟ್ಲಲ್ಲಿ ನೋವು ಬಂತು ಶೀತ ಆಯಿತು ಆ ಸಮಯದಾಗ ಹೆಚ್ಚಾಗಿ ಗಂಟಲಲ್ಲಿ ನೋವು ಬರದೆ ಮತ್ತು ಹೆಚ್ಚಾಗಿ ಶಾಲಾ ಕಾಲೇಜ್ಗಳಲ್ಲಿ ಶಿಕ್ಷಕರಾಗಿ ಉಪನ್ಯಾಸಕರಾಗಿ ಕೆಲಸ ಮಾಡ್ಬೇಕಾದ್ರೆ ಹೆಚ್ಚಾಗಿ ಆ ಗಂಟಲಲ್ಲಿ ನೋವು ಬರ್ತದೆ ಅಲ್ಲಿ ಗಂಟಲಿನಲ್ಲಿ ನೋವು ಬರಬೇಕಾಯ್ತು ಅಂತ ಹೇಳಿದ್ರೆ ಅದರ ಜೊತೆಗೆ ಕೆಲವೊಮ್ಮೆ ಏನಾಗ್ತದೆ ನಮ್ಗೆ ಗಂಟಲಲ್ಲಿ ಏನೋ ಒಂಥರ ಏನು ಮಾತಾಡಿದು ಮಾತಾಡೋಕು ಬರಲ್ ಒನೊಂದ್ಸರ್ತಿ ಹಂಗಾಗ್ತದೆ ಆವಾಗ ಆ ಗಂಟಲಲ್ಲಿ ದಣಿವಾಯಿತು ಅಂದಾಗ ನಮ್ಗೆ ಅನಿಸ್ತದ ಸ್ವಲ್ಪೊತ್ತು ನಾವು ಸೈಲೆಂಟಾಗಿರೋದು ಒಳ್ಳೆದು ಅನಿಸ್ತದ ಕೆಲವೊಂದುಸರ್ತಿ ನಾವೇನಾದರೂ ಬಿಸಿ ಬಿಸಿಯಾಗಿ ಕುಡಿದಿದ್ರೆ ನಮ್ಮ ಗಂಟಲಲ್ಲಿ ಸ್ವಲ್ಪ ಆರಾಮ ಸಿಗ್ಬೋದು ಅಂತ ನಾವು ಯೋಚನೆ ಮಾಡ್ತೀವಿ ಆವಾಗ ನಮ್ಗೆ ಚಾ ಸಿಕ್ಕಿತು ಅಥ್ವಾ ಕಾಫಿ ಸಿಕ್ಕಿತ್ತು ಅಂತಂದ್ರೆ ನಾವದನ್ನು ಕುಡಿದು ಸ್ವಲ್ಪ ನಾವು ದಣಿವು ಕಡ್ಮೆ ಮಾಡ್ಕೊಳ್ಬೋದು ಅದ್ರ ಜೊತೆಗೆ ಕೆಲ್ವೊಂದು ಸರ್ತಿ ಇಷ್ಟು ಗಂಟಲಲ್ಲಿ ಕರ್ಕಶ ಅಂದರೆ ನಾವು ಒಂದು ಸಾಂಗ್ ಒಂದು ಹಾಡು ಹಾಡ್ತೀವೇನೋ ಅಂತಂದರೆ ಆ ಹಾಡು ಹಾಡಕ್ಕೆ ಹೋದ ಕೂಡ್ಲೆ ಗಂಟ್ಲಲ್ಲಿ ಏನಾಗ್ತದ ಅಂತ್ಹೇಳಿದ್ರ ಏನಾದರೂ ಇಟ್ಕೊಂಡಿದೆವೇನಪ್ಪಾ ಹಾಡು ಹಾಡೋಕೇ ಬರೋದಿಲ್ಲ ಆ ಥರ ಇರ್ತದ ಆ ಒಂದು ಸಂದರ್ಭದಲ್ಲಿ ನಾವು ಈಗ ಹಾಡು ಹಾಡಬೇಕಂದ್ರೆ ಅದು ಗಂಟಲಲ್ಲಿ ನಮಗೆ ಹಿಡ್ಕೊಳ್ತದ ಹಿಡ್ಕೊಳ್ತಿರಬೇಕಾದಾಗ ಆ ಸಮ್ಯದಲ್ಲಿ ನಾವೇನ್ಮಾಡ್ತೇವೆ ಸ್ವಲ್ಪ ಹತ್ತಿರ ನೀರಿತ್ತು ಅಂತೇಳಿದರೆ ಆ ನೀರು ತಗೊಂಡು ನಾವು ಸ್ವಲ್ಪ ಕುಡಿದು ಆ ಇವಾಗ ಸರಿಯಾಗ್ತದೇನೋ ಅಂತ ಸ್ವಲ್ಪ ಅನಿಸ್ತ್ ಸ್ವಲ್ಪ ನೀರು ಕುಡ್ದು ಕುಳ್ಳೆ ನಾವು ಸರಿಯಪ್ಪ ಇವಾಗ ಸರಿ ಹೋಗ್ತದೆ ಅಂತೀವ್ ಪದೇ ಪದೇ ಅದು ಗಂಟಲು ಆ ರೀತಿ ಕರ್ಕಶತೆ ಬಂತು ಅಂದಾಗ ನಾವು ಪ್ರತಿ ಸಲ ಏನ್ಮಾಡ್ಬೇಕಾಗ್ತದೆ ನಾವು ನೀರು ಕುಡಿತ ಇರ್ಬೇಕು ನೀರು ಕುಡಿತ ಇರ್ಬೇಕಾಗ್ತದೆ ಆದರೆ ಅದನ್ನು ಕರ್ಕಶತೆ ನಾವು ತಡೆಗಟ್ಟಬೇಕಾಯ್ತಪ್ಪ ಅದನ್ನು ಎಷ್ಟೊತ್ತಿನ ತನಕ ನಾ ಇಲ್ಲಿ ಸಹಿಸಿಕೊಳ್ಬೇಕಪ್ಪ ಅನ್ಬೇಕಾದರೆ ನಾವು ಶುಂಠಿ ಹಾಕಿ ಚಹಾ ಮಾಡಿಕೊಂಡು ಕುಡಿದ್ರೆ ಒಳ್ಳೆದೇನೋ ಅಂತ ಅದ್ರ ಜೊತೆಗೆ ಶುಂಠಿ ಜೊತೆಗೆ ಒಂದು ವೇಳೆ ಶುಂಠಿ ಸಿಕ್ಲಿಲ್ಲಪ್ಪ ಅಂದ್ರೆ ನಾವು ಚಹಾ ಅಥವಾ ಕಾಫಿ ನಡೀತದ ಚಹಾ ಕಾಫಿನೂ ಇಲ್ಲಪ್ಪ ಅಂದರೆ ನಾವು ಇವಾಗ ಏನಾದರೂ ಪಾನೀಯಪ ಬಿಸಿ ಪಾನೀಯ ಏನಾದರೂ ಇದ್ದರೆ ಅದರಲ್ಲಿ ಸ್ವಲ್ಪ ಲವಂಗಾಗಲಿ ಹಾಕಿಕೊಂಡು ಅಥವಾ ಮೆಣಸಾಗಲಿ ಹಾಕಿಕೊಂಡು ನಾವದನ್ನು ಸ್ವಲ್ಪ ಬಿಸಿ ಬಿಸಿಯಾಗಿ ಕುಡಿದ್ರೆ ನಮ್ಮ ಗಂಟಲಲಿರ್ತಕ್ಕಂಥ ಕರ್ಕಶತೆ ಏನಾಗ್ತದಂದ್ರೆ ಹೋಗಿಬಿಡ್ತದ ಅದು ಒಂದುಸರ್ತಿ ಮಾಡಿದಾಗಲ್ಲ ತಿಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಒಂದೆರಡ್ಮೂರು ಸಾರಿ ನಾವು ಆ ರೀತಿ ಮಾಡಿದರೆ ನಮ್ಮ ಗಂಟಲಲ್ಲಿ ಇರ್ತಕಂಥ ಒಂದು ಕರ್ಕಶತೆ ಮತ್ತು ಧ್ವನಿಯಲ್ಲಿ ಇರ್ತಕಂಥ ಒಂದು ದಣಿವು ಅದು ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಯಾಕಂತಹೇಳಿದ್ರೆ ನಾವು ಗಂಟಲಲ್ಲಿ ನಾವು ಆ ರೀತಿ ಆಗ್ತದಾದ್ರೆ ನಾವೂ ಹೆಚ್ಚಾನ್ ಹೆಚ್ಚು ಬಿಸಿಯಾಗಿರ್ತಕಂಥದನ್ನ ನಾವು ಕುಡಿದ್ರೆ ಅಲ್ಲಿ ನಮ್ಮ ಒಂದು ಧ್ವನಿಯ ದಣಿವು ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಅದ ಮತ್ತು ಕೆಲವು ಸರ್ತಿ ಹಾಗೆ ಆಗ ಏನೂ ಇಲ್ಲ ಅಂದ್ರೆ ಏನಾದರೂ ಗಂಟಲಲ್ಲಿ ನಾವು ಏನಪ್ಪ ಇವಾಗ ಬಿಸಿದಂತೂ ಏನು ಸಿಗ್ತಾ ಇಲ್ಲ ಇವಾಗ ಏನ್ಮಾಡಬೇಕು ಏನಾದರೂ ಮಾಡ್ಬೇಕು ಏನಾದರೂ ಮಾಡ್ಬೇಕು ಅಂದಾಗ ನಾವು ಮನೇಲಿರ್ತಕಂಥ ಅಥವಾ ನಾವು ಎಲ್ಲಾದರೂ ನಮ್ಗೆ ಅಂಗ್ಡಿಗಲ್ಲಿಯಾಗ ಮತ್ತೆಲ್ಲಾದರೂ ಆಗಲಿ ನಮ್ಮಹತ್ರ ನೀರಿತ್ತು ಅದರಲ್ಲಿ ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ನಾವೇನ್ಮಾಡ್ಬೇಕು ಅದನ್ನು ಕಲಸಿ ಅದನ್ನು ನಾವು ಅವಾಗವಾಗ ಕುಡಿತಾ ಇರಬೇಕು ಉಪ್ಪಿನಿಂದ ಕೂಡ ನಮ್ಮ ಗಂಟಲಲ್ಲಿ ಇರ್ತಕಂಥ ಒಂದು ಕರ್ಕಶತೆ ಆಗಲಿ ಅಥ್ವಾ ದಣಿವಾಗಲಿ ಏನಾಗ್ತದೆ ನಾವದನ್ನು ನಿಭಾಯಿಸ್ಕೊಳ್ಬೊದು ನಿಭಾಯಿಸ್ಕೊಳ್ಬೊದು ಆ ರೀತಿ ಆ ರೀತಿ ತಂತ್ರಗಳನ್ನು ನಾವು ಮಾಡ್ಕೊಂಡೇವ್ ಅಂತಂದ್ರೆ ಇಂಥ ಧ್ವನಿ ಸಮಸ್ಯೆ ಬಂದಾಗ ಕರ್ಕಶ ಒಂದು ಶಬ್ಧ ಬಂದಾಗ ನಾವು ಆ ರೀತಿ ಏನೋ ಮಾಡ್ತಾ ಇರಬೇಕಾಯ್ತು ಅಂತಂದ್ರೆ ನಮ್ಮ ದನಿ ನಾವು ಕಾಪಾಡಿಕೊಳ್ಬೇಕಾಯ್ತು ಅಂದ್ರೆ ನಾವು ಕೆಲವು ತಂತ್ರಗಳನ್ನು ಅನುಸರ್ಸಬೇಕ್ ಆ ತಂತ್ರಗಳಲ್ಲಿಯೂ ಕೆಲುವು ಅವ ಆದ್ರೆ ಅಂಥ ಒಂದು ಧ್ವನಿಯ ಒಂದು ಸಮಸ್ಯೆ ಬಂದಾಗ ಆ ಕರ್ಕಶತೆಯನ್ನು ನಾವು ನಿವಾರಣೆ ಮಾಡಬೇಕಾಯ್ತು ಅಥವಾ ನಿಭಾಯಿಸ್ತಾ ಇರಬೇಕಾಯ್ತು ಅಂದ್ರೆ ನಾವು ಆವಾಗಾವಾಗ ಏನ್ಮಾಡಬೇಕು ಬಿಸಿದಾಗಿ ಇರುವಂಥದ್ದನ್ನ ಕುಡೀಬೇಕು ಬಿಸಿದಾಗಿ ತಿನ್ನಬೇಕು ಜೊತೆಗೆ ಅದ್ರ ಜೊತೆಗೆ ಮತ್ತು ಇನ್ನೇನಾದರೂ ಇದ್ದರೆ ನಾವು ಅವಾಗವಾಗ ಸ್ವಲ್ಪ ಉಪ್ಪು ನೀರಲ್ಲಿ ಅವಾಗವಾಗ ಗಂಟಲಿಗೆ ನಾವೇನ್ಮಾಡಬೇಕು ಮುಕ್ಕುಳಿಸ್ಬೇಕು ಒಂದುವೇಳೆ ಇಲ್ಲಾಂತ್ಹೇಳಿದರೆ ನಾವು ನೀರು ಕುಡಿದು ಕುಡಿದು ಕುಡಿದು ಕುಡಿದು ಅವಾಗವಾಗ ಮಧ್ಯದಾಗ್ ಸ್ವಲ್ಪ ಬೆಲ್ಲ ಒಂದುವೇಳೆ ಏನಾದರೂ ಒಂದು ತುಣುಕು ಸಿಕ್ಕಿದರೆ ಅದು ಕೂಡ ನಾವು ತಿನ್ಬೌದು